ಹೌದು ನನಗೆ ಎಲ್ಲಾರ ಜೊತೆ ಕೂತು ಊಟ ಮಾಡಲು ಇಷ್ಟವಾಗುತ್ತದೆ ಏಕೆಂದರೆ ರಾತ್ರಿ ಆಗಿರ್ಬೌದು ಮಧ್ಯಾಹ್ನ ಆಗಿರ್ಬೌದು ಬೆಳಗ್ಗೆ ಆಗಿ ಮೂರೊತ್ತು ಎಲ್ಲಾರ ಜೊತೆ ಕೂತು ಊಟ ಮಾಡಲು ಇಷ್ಟವಾಗುತ್ತದೆ ಏಕೆಂದರೆ ಎಲ್ಲಾರ ಜೊತೆ ಕೂತು ಊಟ ಮಾಡುವುದರಿಂದ ಪರಸ್ಪರ ನಗುನಗ್ತಾ ಊಟ ಮಾಡ್ಬೌದು ಮತ್ತು ಮಾತಾಡ್ಬೌದು ಎಲ್ಲಾರ ಜೊತೆನು ಎಲ್ಲಾರ ಜೊತೆ ಮಾತಾಡಿ ಕೂತು ಊಟ ಮಾಡಲು ತುಂಬ ಇಷ್ಟವಾಗುತ್ತದೆ ಉದಾಹರ್ಣೆ ಮದುವೆ ಆಗಿರ್ಬೌದು ಹಬ್ಬ ಫಂಕ್ಷನ್ಗಳಲ್ಲಿ ಆಗಿರ್ಬೌದು ದೇವಸ್ತಾನಗಳಲ್ ಆಗಿರ್ಬೌದು ಎಲ್ಲೇ ಹೋದ್ರು ಎಲ್ಲಾರ ಜೊತೆ ಕೂತು ಊಟ ಮಾಡಲು ತುಂಬ ಇಷ್ಟವಾಗುತ್ತದೆ ಮದುವೆಗಳಲ್ಲಿ ಯಾಕೆ ಅಂದರೆ ಎಲ್ಲಾರ್ ಜೊತೆ ಊಟ ಮಾಡಲು ಇಷ್ಟವಾಗುತ್ತದೆ ಅಂದರೆ ಅಪರೂಪಕ್ ಸಿಕ್ಕಿರ್ತಿವಿ ಎಲ್ಲರು ಅವ್ರ ಜೊತೆ ಕಷ್ಟ ಸುಖ ಮಾತಾಡಿ ಎಲ್ಲಾರ ಜೊತೆ ಸಿಹಿ ಕಹಿ ಎಲ್ಲ ಹಂಚ್ಕಂಡು ಊಟ ಮಾಡಲು ತುಂಬ ಇಷ್ಟವಾಗುತ್ತದೆ ಅದ್ರಲ್ಲೂ ಲೇಡಿಸ್ ಲೇಡಿಸ್ಸಿಗೆ ಬಟ್ಟೆ ವಿಚಾರದಲ್ಲಿ ಮೇಕಪ್ಪು ಎಲ್ಲವನ್ನು ಮಾತಾಡ್ಕೊಂಡು ಊಟ ಮಾಡೋದರಿಂದ ತುಂಬ ಖುಷಿಯಾಗುತ್ತದೆ ಇನ್ನು ಹಬ್ಬಗಳಲ್ಲಿ ವರ್ಷಕ್ಕೊಂದುಸತಿ ಎಲ್ಲರೂ ಹಬ್ಬಗಳಲ್ಲಿ ಸೇರೋದು ಅಕ್ಕ ತಂಗೀರು ಆಗಿರ್ಬೋದು ದೊಡಮ್ಮ ಚಿಕಮ್ಮ ಆಗಿರ್ಬೋದು ಎಲ್ಲರೂ ವರ್ಷಕ್ಕೊಂದುಸತಿ ಸೇರೋದರಿಂದ ಎಲ್ಲಾರ ಜೊತೆ ಕೂತು ಊಟ ಮಾಡಲು ಇಷ್ಟವಾಗುತ್ತದೆ ಮತ್ತು ದೇವಸ್ಥಾನಗಳಲ್ಲಿ ದೇವಸ್ಥಾನದಲ್ಲಿ ಯಾಕೆ ಅಂದರೆ ದೇವಸ್ಥಾನಕ್ ಹೋದ್ರೇನೇ ಒಂದು ನೆಮ್ಮದಿ ಸುಖ ಸಂತೋಷವಾಗಿ ಸಿಗುತ್ತದೆ ಅಲ್ಲಿ ಗುರುತು ಪರ್ಚಯ ಯಾರು ಇರಿಲ್ಲ ಅವ್ರನ್ನೆಲ್ಲ ಪರ್ಚಯ ಮಾಡಿಕೊಂಡು ಅವ್ರ ಜೊತೆ ಪಳಗಿ ಅವ್ರ ಜೊತೆ ಕೂತು ಊಟ ಮಾಡೋದರಿಂದ ಸಂತೋಷವಾಗುತ್ತದೆ ಮತ್ತು ಎಲ್ಲಾರ ಜೊತೆ ಕೂತು ಊಟ ಮಾಡೋದು ಏನೋ ಒಂಥರ ಮನಸಿಗೆ ನೆಮ್ಮದಿ ಸಿಗುತ್ತದೆ ಮತ್ತು ರಾತ್ರಿ ಹೊತ್ತು ಕೂತು ಊಟ ಮಾಡೋದರಿಂದ ಮನೇಲಿ ಒಂಥರ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಮತ್ತು ಮಕ್ಕಳಿಗೂ ಸಹ ಅಪ್ಪ ಅಮ್ಮೊರ್ ಜೊತೆ ಬೆರೆತು ಊಟ ಮಾಡೋದರಿಂದ ಖುಷಿಯಾಗುತ್ತದೆ